ಹಲೋ ಲೈನ್ ಮ್ಯಾನ್ ಅವ್ರು ಏನು ರೀ ಇಲ್ಲರಿ ನಮ್ಮ ಏರಿಯ ಒಳಗೆ ಎಲ್ಲರ ಮನೆಗೆ ಲೈನ್ ಅವ ರೀ ನಮ್ಮ ಮನೆಯಾಗ ಲೈನ್ ಇಲ್ಲ ನೋಡಿರಿ ಸ್ವಲ್ಪ ಏನು ಪ್ರಾಬ್ಲಮ್ ಆಗ್ಯದ ನೋಡಿರಿ ಇಲ್ಲರಿ ಈಗ ಏನು ಬಾಜು ಮನ್ಯಾಗ ಲೈಟ್ ಬಿದ್ದವ ರೀ ನಮ್ಮ ಮನ್ಯಾಗ ಲೈಟೇ ಹತ್ತಲ್ಲಾಗವ ರೀ ಫುಲ್ ಕತ್ತಲು ಅದ ರೀ ಹಾಂ ಅದೂ ಹಾಂ ಪಕ್ಕ ಪಕ್ಕಲ್ಲಿ ಹತ್ತದೆ ರೀ ಲೈಟ್ ಹತ್ತಲ್ಲ ಬಂದಾಗ ರೀ ನಮ್ಗೆ ನೋಡೋಕೆ ಬರಲ್ಲ ರೀ ನೀವೇ ಒಂದ್ ಸ್ವಲ್ಪ ಬಂದು ನೋಡಿ ಹೇ ನೋಡ್ತೀರ ರೀ ಏನಾಗಿದೆ ಅಂತ ರೀ ನೋಡಿರಿ ಸ್ವಲ್ಪ ಟ್ರೈ ಮಾಡಿರಿ ಇಲ್ಲ ನಿಮ್ಮದು ಟೀಮ್ ಅವ್ರು ಯಾರು ಇದ್ರೆ ಕಳ್ಸಿ ನೋಡಿರಿ ಈಗ ಕತ್ಲಾಗ ನೋಡಿರಿ ಒಳ್ಳೆ ಲೈಟ್ ಹೋಗಿವೆ ರೀ ನಿಮ್ಮದು ಟೀಮ್ ಅವ್ರು ಯಾರು ಅದಾರೇನು ನೋಡಿರಿ ಸ್ವಲ್ಪ ಸ್ವಲ್ಪ ಏನೋ ಅರೇಂಜ್ಮೆಂಟ್ ಮಾಡಿಕೊಂಡು ನೋಡಿ ಅಂತ ಹೇಳಿರಿ ಅಲ್ಲ ಇಲ್ಲಿ ಹತ್ತಿರ ಯಾರಾರ ಅದರೇನೋ ಸ್ವಲ್ಪ ಹೇಳಿರಿ ಇಲ್ಲ ಏನಾರ ಅದ್ರದ್ದು ಹೆಂಗೆ ಮಾಡಬೇಕು ಅಂತ ಏನಾರ ಇನ್ಫರ್ಮೇಷನ್ ಹೇಳಿದ್ರಾ ಯಾರಿಗಾರ ಹೇಳ್ತೀವಿ ರೀ ನಾವು ಒಂದ್ ತಾಸು ರೀ ಒಂದ್ ತಾಸು ಲೇಟ್ ಆಗೋಲ್ಲ ಏನು ರೀ ಅಲ್ಲರಿ ನಿಮ್ದು ಯಾರಾರ ಅದಾರೇನೋ ಅವ್ರಿಗೆ ಹೇಳಿರಿ ಇಲ್ಲೇ ಹತ್ತಿರ ಇರೋರು ಲೋಕಲ್ ಇಲ್ಲ ಸಿಟಿ ಒಳಗೆ ಇರೋರಿಗೆ ಹೇಳಿರಿ ಬಂದು ಮಾಡಿ ಹೋಗ್ತಾರೆ ರೀ ಈಗ ಅಂದ್ರೆ ರೀ ಈಗ ನಮ್ಮ ಪ್ರಾಬ್ಲಮ್ ಅದಲ್ರಿ ನೀವೂ ಬರ್ಬೇಕಲ್ಲ ರೀ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜ್ ಎಲ್ಲಕ್ಕೆ ಏನು ರೀ ಮೊನ್ನೇನು ಮಾಡಿ ಹೋಗಿರಿ ನೀವು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ರೀ ಹ್ಞೂ ನೀವು ಕರಕ್ಟ್ ಮಾಡಿಲ್ಲ ಅಂದರೆ ಅದು ಹಂಗೆ ಆಗ್ತದಲ್ಲ ರೀ ನಾವು ಏನಾರ ಮಾಡ್ತೀವಿ ಏನು ರೀ ಅದ್ಕೆ ಕರೆಂಟ್ ವಿಷ್ಯಕ್ಕೆ ನಾವು ಯಾಕೆ ಹೋಗ್ತೀವಿ ಆಯ್ತು ರೀ ಅದಕ್ಕೆ ಕಳ್ಸಿ ರೀ ಇಲ್ಲ ನೀವಾರ ಬಂದು ಮಾಡಿ ಹೋಗ್ಬೇಕಾಗಿತ್ತು ಜಲ್ದಿ ಬರ್ರಿ ಟೈಮ್ ಒಂದು ತಾಸು ಅಂದ್ರೆ ಲೇಟ್ ಆಗ್ತದೆ ನೋಡಿರಿ ಸ್ವಲ್ಪ ಜಲ್ದಿ ಮಾಡಿರಿ ಹ್ಞೂ ಓಕೆ ಹಾಂ ಸರಿ ರೀ ನೀವು ಬರ್ರಿ ಕಟ್ ಹಾಂ ರೀ ತ್ಯಾಂಕ್ ಯು ರೀ